ನಾನು ಇತ್ತೀಚೆಗೆ ನನ್ನ ಅಡುಗೆ ಮನೆ ವಸ್ತುಗಳಲ್ಲಿ ಹೊಸದಾಗಿ ಒಂದು ಚಾಕು ಖರೀದಿ ಮಾಡಿತಗೊಂಡು ಬಂದೆ ಹಳೆಯ ಚಾಕು ಭಾಳ ಹಳೆಯದಾಯಿತು ಹೊಸ ಚಾಕು ತಗೋಳ್ಳೋಣ ಅನ್ಕೊಂಡು ಅಂಗಡಿಗೆ ಹೋಗಿ ಭಾಳಷ್ಟು ಚಾಕುಗಳನ್ನೆಲ್ಲ ಹುಡುಕಿದೆ ಚಾಕು ಅಂದರೆ ಈಗೇನು ಎಷ್ಟು ವೆರೈಟಿ ತೆಳು ಇರೋದರಿಂದ ದೊಡ್ಡ ದಪ್ಪ ಅಗಲ ಇರೋವಂಥ ಚಾಕುವರೆಗೂ ನೂರಾರು ವೆರೈಟಿ ಆದರೆ ನಾವೆಲ್ಲ ವೆಜಿಟೇರಿಯನ್ಸ್ ಸಸ್ಯಹಾರಿಗಳು ಹಾಗಾಗ್ಬಿಟ್ಟು ನಮಗೆ ಅಷ್ಟು ದೊಡ್ಡ ದೊಡ್ಡ ದೊಡ್ಡ ದೊಡ್ಡದಾದಂತಹ ಚಾಕುಗಳೇನು ಬೇಕಾಗಿಲ್ಲ ತರಕಾರಿ ಕಟ್ ಮಾಡೋಕ್ಕೆ ಆಗುವಂಥ ಚಾಕು ಸಾಕು ಜೊತೆಗೆ ಹಣ್ಣುಗಳು ಹಣ್ಣುಗಳು ಅದರಲ್ಲಿ ಕಲ್ಲಂಗಡಿ ಹಣ್ಣು ಹೆಚ್ಚೋಕೆ ಸ್ವಲ್ಪ ದೊಡ್ಡ ದಪ್ಪ ದೊಡ್ಡ ಚಾಕು ಬೇಕು ಇಲ್ಲಾಂದ್ರೆ ಬೇರೆಕೆಲ್ಲ ನಾರ್ಮಲ್ ಆಗಿರುವಂಥ ಚಾಕುಗಳೇ ಸಾಕು ನಾನು ಅದರಲ್ಲೇ ಭಾಳ ಆರಿಸ್ಕೊಂಡು ಬಂದು ಒಂದು ಆರಿಸಿ ಒಂದು ಚಾಕು ತಗೊಂಡೆ ಚಾಕು ಅಂದರೆ ನೋಡಿ ಅದರಲ್ಲಿ ಪ್ಲೇನ್ ಎಡ್ಜ್ ಇರುತ್ತೆ ಇನ್ನೊಂದು ಸ್ವಲ್ಪ ಕಟ್ ಕಟ್ ಕಟ್ ಆಗಿರೋಂಥ ಎಡ್ಜ್ ಇರುತ್ತೆ ಅಂತ ಚಾಕು ತಗೋಂಡ್ಬಿಟ್ರೆ ಅದು ನಿಜವಾಗ್ಲೂ ಯಾವಾಗ್ಲೂ ಶಾರ್ಪ್ ಆಗಿರುತ್ತೆ ಬೇಗ ಅದರದ್ದು ಶಾರ್ಪ್ನೆಸ್ ಹೋಗಲ್ಲ ಅನ್ನೋ ದೃಷ್ಟಿ ಮೇಲೆ ತಗೊಂಡು ಬಂದೆ ತಗೊಂಡು ಬಂದಿದ್ದು ಅಷ್ಟೇ ಅದರದ್ದೇನೂ ಸರಿಯಿಲ್ಲ ಹೆಚ್ಚೋಕ್ಕೆ ಹೋಗ್ತೀನಿ ಯಾವುದೂ ಸರಿ ಕಟ್ ಆಗ್ತಾಯಿಲ್ಲ ತರ್ಕಾರಿಗಳು ಸ್ವಲ್ಪ ನಾನು ಎಲ್ಲ ಸಣ್ಣ ಸ್ಲೈಸ್ ಮಾಡಿ ಹೆಚ್ಚೋದು ಜಾಸ್ತಿ ಆದರೆ ಅದು ಅಷ್ಟು ಮಾಡ್ತಾ ಹೋದರೆ ಭಾಳ ಟೈಮ್ ತಗೊಳ್ತಾ ಇದೆ ಏನು ಸರಿಯಾಗ್ತ ಇಲ್ಲ ಅಂಥೇಳಿ ನಿಜವಾಗಲೂ ಬೇಜಾರು ಆಗ್ತಾ ಇದೆ ಆದರೆ ಈಗಾಗಲೇ ಅದು ನಾನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲದೇ ಇದ್ರೆ ವಾಪಸ್ಸು ಕೊಟ್ಟು ಇನ್ನೊಂದು ಹೊಸ ಚಾಕು ತಗೋಳ್ಬೊದಾಗಿತ್ತು ಆದ್ರೆ ಈ ಚಾಕು ಬ್ಲೇಡ್ ಅಷ್ಟು ಚೆನ್ನಾಗಿಲ್ಲ ಅಂಥೇಳಿ ಈಗ ಅನ್ನಿಸ್ತಾ ಇದೆ ಆದರೆ ನೋಡಿ ಎಂಥ ಮಜಾ ನಾನು ಮನೇಲಿ ಹೇಳಿದೆ ಈ ಚಾಕು ಅಷ್ಟು ಸರಿ ಇಲ್ಲ ಸರಿ ಹೆಚ್ತಾ ಇಲ್ಲ ಅಂದಿದ್ದಕ್ಕೆ ನಮ್ಮ ಮನೇಲಿ ಎಲ್ಲರೂ ಒಳ್ಳೆದಾಯ್ತು ಬಿಡು ನಿನ್ನ ಬೆರಳು ಕಟ್ ಆಗೋದು ನಿಂತು ಹೋಯ್ತು ಅಂಥೇಳಿ ಚೇಷ್ಟೆ ಮಾಡ್ತಾಯಿದ್ರು ಆ ಒಂದು ದೃಷ್ಟಿ ಮೇಲೆ ಪರವಾಗಿಲ್ಲ ಅಂತ ಹೇಳ್ಕೊಬೋದು ಆದರೆ ನಿಜವಾಗ್ಲೂ ಅಡುಗೆ ಮಾಡ್ಬೇಕಾದ್ರೆ ಒಂಥರ ಹಿಂಸೆ ಎಷ್ಟು ಬೇಗ ಶಾರ್ಪ್ ಆಗಿ ಕಟ್ ಆಗುತ್ತೆ ನಂದು ಅಡುಗೆ ಅಷ್ಟು ಫಾಸ್ಟ್ ಆಗತ್ತೆ ಆದರೆ ಇದು ಈ ಚಾಕುವಿನಿಂದ ಅದು ಆಗ್ತಾ ಇಲ್ಲ ಈಗ ನೋಡ್ಬೇಕು ಇದನ್ನು ಯೂಸ್ ಮಾಡಿ ಮಾಡಿ ಸ್ವಲ್ಪ ಆ ಹದಕ್ಕೆ ಬರ್ಬೋದು ಇಲ್ಲದೇ ಇದ್ರೆ ನಮ್ಮನೆ ಎದುರುಗಡೆ ಅದನ್ನು ಶಾರ್ಪ್ ಮಾಡುವಂತಹ ಒಂದು ಅಂಗಡಿಯವನು ಬರ್ತಾನೆ ಗಾಡಿ ತಗೊಂಡು ಅವನತ್ರನಾದರೂ ಮಾಡಿಸ್ಕೊಳ್ಬೋದು ಅಲ್ಲಿವರೆಗೂ ದಿನ ಈ ಚಾಕುಗೆ ಬೈತಾ ಇದನ್ನೇ ನಾನು ಉಪಯೋಗಿಸ್ತಾ ಇರ್ತೀನಿ ಮತ್ತೇನು ಮಾಡೋದು ಹೇಳಿ ನೀವೆ